ಇವತ್ತು ನಾನು ಬಳಸುತ್ತಿರುವ ಫೋನ್ನ ಬಗ್ಗೆ ರಿವ್ಯೂ ಕೊಡುತ್ತಿದ್ದೇನೆ ನನ್ನ ಹತ್ರ ಇರೋದು ಸ್ಯಾಮ್ಸಂಗ್ ಎ ಫಿಫ್ಟಿ ಫೋನ್ ಇದನ್ನು ನಾನು ಖರೀದಿಸಿ ಸುಮಾರು ಮೂರು ವರ್ಷ ಆಗ್ತಾ ಬಂತು ಆದರೇ ವರ್ಷ ಕಳೆದಂತೆ ಈ ಫೋನಿನಲ್ಲಿ ಜಾಸ್ತಿ ಬ್ಯಾಟರೀಯ ಸಮಸ್ಯೆಗಳನ್ನು ನಾನು ಕಾಣುತ್ತಿದ್ದೇನೆ ಬ್ಯಾಟರಿ ಫುಲ್ ಚಾರ್ಜ್ ಆಗಲು ತುಂಬ ಸಮಯ ಇಡು ಪಡೆಯುತ್ತದೆ ಮತ್ತು ತುಂಬ ಬಿಸಿಯಾಗುತ್ತದೆ ಯೂಸ್ ಮಾಡುವಾಗ ಈ ಫೋನ್ ಸಾಫ್ಟ್ವೇರ್ ಅಪ್ಡೇಟ್ ಮೂಲಕ ಫೋನಿನ ಕಾರ್ಯ ಚಟುವಟಿಕೆಗಳನ್ನು ನಿಧಾನಗೊಳಿಸಲಾಗುತ್ತಿದೆ ಮತ್ತು ಈ ಫೋನ್ ಜಾಸ್ತಿ ಯಾಂಗ್ ಆಗುತ್ತದೆ ಯೂಸ್ ಮಾಡುವ ಸಮಯದಲ್ಲಿ ಅದು ಬಿಟ್ಟರೆ ಬೇರೆ ಎಲ್ಲವೂ ಚೆನ್ನಾಗೆ ಇದೆ ನನಗೆ ಇಷ್ಟವಾಗದಿರುವುದು ಎಂದರೆ ಈ ಫೋನಿನ ಈ ಫೋನಿನ ವೆಚ್ಚ ಮತ್ತು ಇದರ ಬ್ಯಾಟ್ರಿಯ ಪರ್ಫಾರ್ಮೆನ್ಸ್ ತುಂಬ ಯೀಟನ್ನು ಇದು ಪ್ರೊಡ್ಯೂಸ್ ಮಾಡುತ್ತದೆ ಹಾಗೂ ಬಳಸುವ ಸಮಯದಲ್ಲಿ ಕೆಲವೊಮ್ಮೆ ತನ್ನಾಗಿ ತಾನೆಯೇ ಸ್ವಿಚ್ ಆಫ್ ಆಗುತ್ತದೆ ಮತ್ತು ರೀಶ್ಟಾಟ್ ಆಗುತ್ತದೆ